ನೀವು ಮಾಡುವ ನಿಮ್ಮ ಹವ್ಯಾಸಗಳನ್ನು ಹೇಳ್ಬೋದಾ ನನಗೆ ಹವ್ಯಾಸ ತುಂಬ ಇದೆ ಅದರಲ್ಲಿ ಒಂದು ಡ್ರಾಯಿಂಗ್ ಮಾಡ್ತೇನೆ ಡ್ರಾಯಿಂಗ್ ಎಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಶಾಲೆಯ ಪ್ರೊಜೆಕ್ಟ್ಗಳನ್ನು ಕೂಡ ನಾನು ಡ್ರಾಯಿಂಗ್ ಹೇಳಿ ಕೊಡುತ್ತೇನೆ ನಾನು ಫ್ರೀಯಿರುವ ಸಮಯದಲ್ಲಿ ಸುಮ್ಮನೆ ಕುತ್ಕೊಂಡು ಡ್ರಾಯಿಂಗ್ ಕೂಡ ಮಾತು ಮಾಡ್ತಾ ಇರ್ತೇನೆ ಮತ್ತೊಂದು ಹವ್ಯಾಸ ಎಂದರೆ ಕ್ರೀಡೆ ನಾನು ಆಫೀಸ್ನಲ್ಲಿ ಕೆಲಸ ಎಲ್ಲ ಮುಗಿದ ಮೇಲೆ ಮನೆಗೆ ಹೋಗಿ ಫ್ರೆಶ್ ಆಗಿ ಮತ್ತೆ ಗ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೇನೆ ಗೆ ಗೆಳೆಯರೆಲ್ಲ ಒಂದು ಹತ್ತು ಹದಿನೈದು ಜನ ಸೇರಿ ನಾವು ಎರಡು ತಂಡವಾಗಿ ಕ್ರಿಕೆಟ್ ಆಡುತ್ತೀವಿ ಭಾನುವಾರ ಕೆಲಸಕ್ಕೆಲ್ಲ ರಜೆ ಇರುತ್ತದೆ ನಾವು ಬೆಳಿಗ್ಗೆ ಜಾಸ್ತಿ ಕ್ರಿಕೆಟ್ ಆಡ್ತೇವೆ ಮತ್ತು ಬೆಳಗೆಯಿಂದ ಸಂಜೆವರೆಗೆ ಕೂಡ ಆಡ್ತಾ ಇರ್ತೇವೆ ಮತ್ತೊಂದು ಹವ್ಯಾಸ ಎಂದರೆ ಜಿಮ್ ನಾನು ಬೆಳಗ್ಗೆ ಎದ್ದ ಮೇಲೆ ಜಿಮ್ಗೆ ಹೋಗುತ್ತೇನೆ ಅಂದರೆ ಪ್ರ ದಿನನಿತ್ಯ ವ್ಯಾಯಾಮ ಮಾಡೋದರಿಂದ ನಮ್ಮ ದೇಹಕ್ಕೆ ಫಿಟ್ ಆಗಿರುತ್ತದೆ ನಮ್ಮ ಜಿಮ್ ಟ್ರೈನರ್ ಕೂಡ ಒಳ್ಳೆಯ ಒಳ್ಳೆಯ ಫಿಟ್ಟಾಗಿರೊ ಎಕ್ಸಸೈಸ್ ಕೂಡ ಹೇಳಿ ಕೊಡ್ತಾರೆ ಅಲ್ಲಿ ಒಂದು ಎರಡು ಗಂಟೆ ಕೂಡ ಜಿಮ್ ಮಾಡ್ತೇನೆ ನನ್ನ ಮತ್ತೊಂದು ಹವ್ಯಾಸ ಎಂದರೆ ಟ್ರಾವೆಲಿನ್ ನಾನು ಬೇರೆ ಬೇರೆ ಕಡೆ ಟ್ರಾವೆಲ್ಲಿಂಗ್ ಮಾಡ್ತಾ ಇರ್ತೇನೆ ಸಂಡೆಯೆಲ್ಲ ನನ್ನ ಫ್ರೆಂಡ್ಸಿಗೆಲ್ಲ ತುಂಬ ಫಂಕ್ಷನ್ ಕೂಡ ಇದ್ದಾಗ ನಾವು ಸ್ವಲ್ಪ ಜನರೆಲ್ಲ ಸೇರಿ ಟ್ರಾವೆಲ್ಲಿಂಗ್ ಮಾಡ್ತೇವೆ ಮತ್ತು ಬೀಚಿಗೆ ಹೋಗೋದು ಟ್ರೆಕ್ಕಿಂಗ್ ಹೋಗೋದು ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋದು ಪಾರ್ಕ್ನಲ್ಲಿ ಸುತ್ತಾಡ್ತೀವಿ ಹೀಗೆ ಶಾಪಿಂಗೆಲ್ಲ ಮಾಡ್ತೀವಿ ಹೀಗೇ ನಾವು ಸಂಡೆ ದಿವಸಯೆಲ್ಲ ನಾವು ತುಂಬ ಖುಷಿಯಿಂದ ಇರ್ತೀವಿ ಮತ್ತು ವೀಕೆಂಡಲ್ಲಿ ನಾವು ಎಲ್ಲಿಗೆಲ್ಲ ಹೋಗಬೇಕು ತುಂಬ ಪ್ಲಾನ್ಗಳನ್ನೆಲ್ಲ ಮಾಡ್ತಾ ಇರ್ತೇವೆ